ನಾನು ಆನ್ಲೈನ್ ಶಾಪಿಂಗಲ್ಲಿ ನನ್ನ ಪಸ್ಟ್ ಪ್ರಾಡೆಕ್ಟ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿಕೊಂಡು ಮತ್ತು ಆಫರೂ ಇತ್ತು ಅಂತ ಹೇಳಿಕೊಂಡು ನಾನು ಫಾಸ್ಟ್ ಚಾರ್ಜ್ ಆಗಿರೋ ಒಂದು ಚಾರ್ಜರ್ನ ಆರ್ಡ್ರು ಮಾಡಿದೆ ಆದರೆ ಆ ಚಾರ್ಜರೂ ಒಂದು ಐದಾರು ದಿನ ಚೆನ್ನಾಗಿ ಬಂತು ಕಡೆ ಕಡೆಗೆ ಅದ್ರ ಒಂದೊಂದೇ ಪ್ರಾಬ್ಲಮ್ಸು ಸ್ಟಾರ್ಟಾಯಿತು ಮತ್ತು ಫಾಸ್ಟ್ ಚಾರ್ಜರನ್ನು ತಕ್ಕೊಂಡು ಅದು ಒಂದು ಒಂದು ಗಂಟೇಲಿ ಚಾರ್ಜ್ ಆಗೋದು ಎರಡು ಮೂರು ಗಂಟೆ ತೆಕ್ಕೊಳ್ಳಿಕ್ಕೆ ಶುರುವಾಯ್ತು ಅಷ್ಟೇ ಅಲ್ಲದೆ ಆ ಚಾರ್ಜರು ತುಂಬಾ ಬಿಸಿಯಾಗ್ಲಿಕ್ಕೆ ಶುರುವಾಯ್ತು ಮತ್ತು ಅದು ಕ್ರಮೇಣ ಅದ್ರದ್ದು ಮ ಇಂದ ಸ್ಪಾರ್ಕು ಅಂದರೆ ಬೆಂಕಿ ಕಿಡಿ ಕಾಣ್ಸ್ಲಿಕ್ಕೆ ಸ್ಟಾರ್ಟಾಯಿತು ಹೀಗಿಂದ ಹೀಗಾಗಿ ನನ್ಗೆ ತುಂಬಾ ಬೇಜಾರಾಯಿತು ಯಾಕಂದರೆ ಅಷ್ಟು ಇಷ್ಟ ಪಟ್ಟುಕೊಂಡು ನಾನು ಫಾಸ್ಟದರೂ ಆಗುತ್ತಲ್ಲ ಸ್ವಲ್ಪ ಎಲೆಕ್ಟ್ರಿಕಲ್ ಬಿಲ್ಲಾದರೂ ಸ್ವಲ್ಪ ಸೇವ್ ಆಗುತ್ತಲ್ವ ಅಂತ ಹೇಳಿಕೊಂಡು ಆರ್ಡ್ರು ಮಾಡಿದೆ ಆದರೆ ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ ಯಾಕಂದರೆ ಮತ್ತು ಅದನ್ನು ಏಳು ದಿನದೊಳ್ಗೆ ಇದು ಮಾಡೋದು ಇತ್ತು ಕಳಿಸ್ಬೋದಾ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿತ್ತು ಆದರೆ ಅದು ಏಳು ದಿನದ ನಂತರನೇ ನನಗೆ ಈ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟಾಯಿತು ಇನ್ನು ಈ ಚಾರ್ಜರಿಂದು ಹೀಗಾಗಿ ನನ್ನ ಈ ಆನ್ಲೈನ್ ಶಾಪಿಂಗ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಯಾಕಂದ್ರೆ ಅಂಗ್ಡಿಗೆ ಹೋಗಿ ಟೈಮ್ ವೇಸ್ಟಾದರೂ ಪರವಾಗಿಲ್ಲ ಒಂದು ನೋಡಿಕೊಂಡು ತಗೊಳ್ಬೋದು ಅಥವಾ ಎಕ್ಸ್ಚೇಂಜ್ ಆದರೂ ಅವರು ಮಾಡಿ ಕೊಡ್ತಾರೆ ಅಂತ ಅಂತ ಹೇಳ್ಕೊಂಡು ಇದು ಮಾಡ್ಬೋದು ಆದರೆ ಈ ಆನ್ಲೈನ್ ಶಾಪಿಂಗಿಂದ ನಂದು ದುಡ್ಡೂ ಹಾಳು ಅಷ್ಟೇ ಅಲ್ಲದೇ ಈ ಮೊಬೈಲೂ ಮೊಬೈಲಿಗೂ ಪ್ರಾಬ್ಲಮ್ಸ್ ಬರಕ್ಕೆ ಸ್ಟಾರ್ಟಾಯಿತು ಇದ್ರ ನಿಮಿತ್ತ ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿ ಹೋಗಿದೆ ಈ ಆನ್ಲೈನ್ ಶಾಪಿಂಗು ಯಾವ ಕಾರಣಕ್ಕೂ ಮಾಡಲೇಬಾರ್ದು ಅಂತ ಅಂದುಕೊಂಡಿದೀನಿ